ನನಗೆ ಆಟ ಕಬಡ್ಡಿ ಆಟವು ಇಷ್ಟ ನಾನು ಡಿಸ್ಟಿಕ್ ಲೆವೆಲ್ ಕಬಡ್ಡಿನೂ ಆಟಾಡಿ ಬಂದಿದ್ದೀನಿ ಈ ಆಟ ಯಾಕೆ ಇಷ್ಟ ಅಂತ ಅಂದರೆ ಅದು ಕೈ ಕಾಲೇ ಆಗಲಿ ಒಂದು ಬಾಡಿ ಇದೇ ಆಗಲಿ ಎಲ್ಲಾದು ಮೂಮೆಂಟ್ ಆಗ್ತದೆ ಹಾಗಾಗಿ ನನಗೆ ನೆಚ್ಚಿನ ಆಟ ಕಬಡ್ಡಿ ಆಟ ಯಾವುದನ್ನೂ ಆ ಥರ ಅವ್ರು ಸುಲಭವಾಗಿ ತಗೊಳ್ಳೋ ಹಾಗಿಲ್ಲ ಎಲ್ಲಾದುನ್ನು ಯಾವುದಕ್ಕೆ ಅಂತ ಹೇಳಕ್ಕಾಗಲ್ಲ ಎಲ್ಲಾದು ಒಂದು ಆಟ ಬಂದಾಗ ಎಲ್ಲ ಥರದ್ದು ಅನುಕೂಲತೆ ಇರಬೇಕು ಯಾಕೆ ಅಂದರೆ ಮನುಷ್ಯನಿಗೆ ಕಬಡ್ಡಿ ಆಡಲಿ ಖೋ ಖೋ ಆಡಲಿ ಯಾವುದೇ ಆದ್ರೂ ಅದು ಮನುಷ್ಯನಿಗೆ ಆರೋಗ್ಯ ಕೊಡುವಂಥ ಆಟ ಯಾವುದಾದರೂ ಅಷ್ಟೇ ಒಂದು ಆಟದಲ್ಲಿ ತೊಡಗಿದ್ದೀವಿ ಅಂದರೆ ಅದ್ರ ಅನುಭವ ಮೇನ್ ಬೇಕಾಗಿರೋದ್ ಆ ಅನುಬವ ನನ್ಗಲ್ಲಿ ನನ್ನಲ್ಲಿದೆ ನೆಚ್ಚಿನ ಆಟ ಅಂದರೆ ಆಟ ಆಡಿ ನಾನು ಸ ಏಯ್ತ್ ಏಯ್ತಲ್ಲಿ ನಾನು ಡಿಸ್ಟಿಕ್ ಲೆವೆಲಿಗೆ ಕಬಡ್ಡಿಗೆ ಹೋಗಿದ್ದೆ ಕಬಡ್ಡಿ ಚೆನ್ನಾಗಿ ನಾನು ಹೋಗಲಿ ಅಲ್ಲಿ ಕಬಡ್ಡಿ ಆಡಿ ಆಂ ಥಲ್ಡ್ ಪ್ಲೇಸಿಗೆ ಹೋಗಿ ಬಂದಿದ್ದೀನಿ ಕಬಡ್ಡಿ ಯಾವಾಗ್ಲೂ ನನ್ಗೆ ಇಷ್ಟವಾದ ಆಟ ನನ್ನ ಮಗುನ್ಗು ಅದನ್ನೇ ಆಟ ಆಡಿಸ್ತೀನಿ ನನ್ನ ಮಗನೂ ಅದರಲ್ಲೇ ಆಟ ಆಡ್ತಾ ಇದ್ದಾನೆ ಅವನು ಸ್ವಲ್ಪ ತುಂಬ ಅವ್ನಿಗೂ ನೆಚ್ಚಿನ ಆಟ ಅಂದ್ಕೋತೀನಿ ನಾನೂ ಯಾವುದೇ ಆಟದಲ್ಲಿ ಆದ್ರೂ ಒಳ್ಳೆಯತನ ಇರಬೇಕು ಅವ ಆಟ ತುಂಬ ಇಷ್ಟವಾದ ಆಟ ಕಬಡ್ಡಿ ಖೋ ಖೋ ರಿಲಿ ರನ್ನಿಂಗ್ ರಸ್ ಎಲ್ಲ ಒಳ್ಳೊಳ್ಳೆಯ ಆಟಗಳು ಯಾವ್ದೂ ಯಾವುದೂ ಇದಿಲ್ಲ ತುಂಬ ಚೆನ್ನಾಗಿ ನಮ್ಮ ನೆಚ್ಚಿಗೆ ಬೇಕಾದ ಆಟ ಆಟೋಟ ಆಡಿಸ್ಬೋದು ಆಟ ಆಡ್ಬೋದು ಕರ್ನಾಟಕದಲ್ಲೂ ಕಬಡ್ಡಿ ಆಟ ಚೆನ್ನಾಗಿದೆ ಕ್ರಿಕೆಟ್ ಅಂತ ಅವರು ಅವರ ಆಟ ಈ ಬೇರೆಯವರು ಆಟ ಚೆನ್ನಾಗಿದ್ರೂ ಅವರಿಗೆ ನಮಗೆ ಬೇಕಾಗಿದ್ದು ಕಬಡ್ಡಿ ಒಳ್ಳೆಯ ಆಟ ಅಂದ್ಕೋತೀನಿ ಇನ್ನು ಎಲ್ಲ ಆಟದಲ್ಲೂ ಯಾವಾಗಲೂ ಎಲ್ಲರೂ ಇರಲಿಕ್ಕಾಗಲ್ಲ ಒಬ್ಬೊಬ್ಬರು ಒಂದೊಂದು ನೆಚ್ಚಿನ ಆಟ ಆಡ್ಕೋತಾರೆ ನಾವು ಬಾಡಿ ಲೆವಲ್ಲೇ ಆಗಲಿ ಆರೋಗ್ಯದ ಲೆವೆಲಲ್ಲೇ ಆಗಲಿ ನೋಡಿದರೆ ಆಟಗಳು ಬೇಕು ಪುಟ್ಬಾಲ್ ವಾಲಿಬಾಲ್ ಖೋ ಖೋ ಕಬಡ್ಡಿ ಇತ್ಯಾದಿ ಶಟ್ಲ್ ಕಾಕು ಅವೆಲ್ಲ ಮೊದಲು ಹಿಂದಿನ್ ಕಾಲ್ದಲ್ಲಿ ಇರ್ಲಿಲ್ಲ ನಾವು ಓದೋ ಕಾಲ್ದಲ್ಲಿ ಇರಲಿಲ್ಲ ಹಾಗಾಗಿ ಏನೋ ಒಂದು ರಿಂಗೇ ಆಗಲಿ ಸ್ಕಿಪ್ಪಿಂಗೇ ಆಗಲಿ ಅವೆಲ್ಲ ನೆಚ್ಚಿನ ಆಟಗಳೇ ಆಟ ಆಡಿದ್ದೀವಿ ಸುಮಾರು ಅವೆಲ್ಲ ಆಟ ಆಡೋ ಇದು ಎಲ್ಲಾದು ರೀತಿಲೂ ನಮಗೆ ಗೊತ್ತಿದೆ ಆಟ ಆಡೋದು ಆಟ ಆಡಿದ್ದೀವಿ ಸ್ವಲ್ಪ ಜಾಸ್ತಿಯೇ ಅಂದ್ಕೊಳ್ಳಿ ಕಬಡ್ಡಿ ಅಂಥದ್ದು ಯಾವುದು ಚೆನ್ನಾಗಿರೋ ಆಟವೇ ಗಂಡು ಮಕ್ಕಳಿಗಂತೂ ತುಂಬ ಒಳ್ಳೆಯ ಆಟ ಚೆನ್ನಾಗಿದೆ ಯಾಕೆ ಅಂತಂದರೆ ಡಿಸ್ಟಿಕ್ ಲೆವೆಲಿಗಾಗಲಿ ಯಾವುದೋ ಒಂದು ನೆಚ್ಚಿನ ಆಟದ್ದೇ ಆಗಲಿ ಯಾವುದೇ ಆಗಲಿ ಆಟ ಆಡೋ ಆಸಕ್ತಿ ಮೇಯ್ನ್ ಇರಬೇಕು ಅದರಲ್ಲಿ ನಿಮಗೆ ಯಾವಾಗಲೂ ನಮಗೆ ಯಾವಾಗಲೂ ಆಟಗಳ ಮೇಲೆ ಚೆನ್ನಾಗಿ ನಮಗೆ ಗೊತ್ತಿರಬೇಕು ಅದ್ರ ಬಗ್ಗೆ ಯಾವುದೇ ಆಗಲಿ ನನಿಗೆ ಈ ಕಬಡ್ಡಿ ಬಗ್ಗೆ ಸ್ವಲ್ಪ ಗೊತ್ತಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಕಬಡ್ಡಿ ಎಲ್ಲರೂ ರೂಢಿಸ್ಕೊಬೋದು ಹೆಣ್ ಮಕ್ಕಳು ಗಂಡು ಮಕ್ಕಳು ಅನ್ನೋ ಹಾಗಿಲ್ಲ ಗಂಡು ಮಕ್ಕಳಾದ್ರೂ ಅಷ್ಟೇ ಹೆಣ್ ಮಕ್ಕಳಾದ್ರೂ ಅಷ್ಟೇ ಅದು ಒಂದು ಆಟವೇ ಆಟದ್ ಪ್ರಕಾರ ತಗೊಬೇಕು ಬೇರೆ ಏನೂ ನಾವು ತಗೊಳೋದು ಏನೂ ಬೇಡ ಚೆನ್ನಾಗಿದೆ ಯಾವ್ದಕ್ಕೂ ಯಾವ್ದುಕ್ಕೂ ಅಷ್ಟೇ ಆಟೋ ಆಟಗಳಲ್ಲಿ ಯಾವ್ದಾದ್ರೂ ವ್ಯವಸ್ಥೆ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ ಪ್ರೈಮರಿಲೇ ಆಗಲಿ ಐಸ್ಕೂಲಲ್ಲೇ ಆಗಲಿ ಕಾಲೇಜ್ ಲೆವಲಲ್ಲೇ ಆಗಲಿ ಎಲ್ಲಾದು ಈಗ ಮಕ್ಕಳು ಎಲ್ಲ ರೀತಿಲ್ಲೂ ಆ ಆಟದಿಂದಲೇ ಸ್ವಲ್ಪ ಸ್ ಎಜುಕೇಷನ್ ಸಿಗ್ತದೆ ಒಳ್ಳೆಯ ಆಟಗಳ್ನ ಆಟಾಡಿದರೆ ಅದ್ರಲ್ಲೇ ಅವು ತೊಡಗಿಸ್ಕೊಂಡ್ರೆ ಸುಮಾರು ಅವ್ರು ಐಯರ್ ಎಜುಕೇಷನ್ನೂ ಮಾಡ್ಬೋದು ಆಟದ ಪ್ರಕಾರವೇ ಆಟ ಆಡಿ ಅವರು ಡಿಸ್ಟಿಕ್ ಲೆವಲ್ಲೇ ಆಗಲಿ ತಾಲ್ಲೂಕ್ ಲೆವೆಲಲ್ಲೇ ಆಗಲಿ ಅ ಗೆದ್ದರೆ ಅವರಿಗೆ ಒಳ್ಳೆಯ ಒಳ್ಳೆಯ ಇದಿರ್ತದೆ ಏನು ಯಾವುದೂ ಫೆಸ್ಲಿಟಿ ಇಲ್ಲ ಅನ್ನಂಗಿಲ್ಲ ಆಗೆಲ್ಲ ಫೆಸ್ಲಿಟಿ ಇರಲಿಲ್ಲ ಈಗ ಆಟದ ಕಡೆಯಿಂದ ಕ್ರೀಡಾರಂಗದ ಕಡೆಯಿಂದಲೇ ಐಯ್ಯರ್ ಲೆವಲ್ ಎಜುಕೇಷನೂ ಕೊಡ್ತಾರೆ ಐಯ್ಯರ್ ಪೊಜಿಷನ್ನೂ ಕೊಡ್ತಾರೆ ಹಾಗಾಗಿ ಮಾ ಆಟ ಆಡಕ್ಕೆ ಹೋಗಬೇಕು ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಅಯ್ ನಾವು ಆಟ ಆಡಿಲ್ಲ ನಮ್ಮ ಮಕ್ಳು ಆಟಾಡಬಾರ್ದು ಅನ್ನೋ ಪರಿಜ್ಞಾನ ಇರಬಾರ್ದು ಎಲ್ಲದೂ ಬೀಳೋದು ಹೇಳೋದು ಎಲ್ಲರಿಗೂ ಇದ್ದಿದ್ದೇ ಎಲ್ಲ ಆಟದಲ್ಲೂ ಇರ್ತದೆ ಎಲ್ಲವ್ದ್ರಲ್ಲೂ ಇರ್ತದೆ ಯಾವುದ್ರಲ್ಲಿ ಏಟಾಗ್ದಂಗೆ ಮಾಡಿಕೊಳ್ಳೋದು ಒಂದು ಅಡುಗೆ ಮಾಡೋದ್ರಿಂದ ತಗೊಳ್ಳಿ ಒಂದು ಆಟಾಡೋದರಿಂದ ತಗೊಳ್ಳಿ ಓಡಾಡುವಾಗ ಬಿದ್ನೆ ಕೈ ಕಾಲು ಮುರ್ಕೊತಾರೆ ಆ ಥರ ಅಂದ್ಕೊಂಡು ಹೋದ್ರೆ ಯಾವುದೂ ಆಗಲ್ಲ ಎಲ್ಲ ರೀತಿಯಲ್ಲೂ ಆಟವು ಒಂದು ಒಳ್ಳೆಯ ಪ್ರಾಮುಖ್ಯತೆ ಆಯಿತಾ ಆಟಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಈ ಖೋ ಖೋ ಮಕ್ಳಿಗೆ ಎಷ್ಟು ಹೆಣ್ ಮಕ್ಕಳಿಗೆ ಒಳ್ಳೆಯ ಆಟ ಒಂದು ಸಿನ್ಸೆಬಲ್ ಒಂದು ಚೆನ್ನಾಗಿರೋ ಆಟ ಅದರೊಳಗೆ ಅಂತಂದರೆ ಒಂದು ಖೋ ಖೋ ಖೋ ಖೋ ಚೆನ್ನಾಗಿ ಆಟಾಡ್ಬೋದು ಯಾವ್ದೂ ಮಕ್ಳುಗಳು ಚೆನ್ನಾಗಿ ನೋಡ್ತಾ ಹೋದರೆ ಆಟಗಳ್ನ ಆಟಾಡ್ತಾ ಹೋದ್ರೆ ಮಕ್ಕಳಿಗೆ ಐಯರ್ ಎಜುಕೇಷನೂ ಸಿಗ್ತದೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗ್ತದೆ ಹಾಂ ಯಾವಾಗ್ಲೂ ಅಷ್ಟೇ ಚೆನ್ನಾಗಿ ಆಟ ಆಡಬೋದು ಯಾವುದೂ ಇದಿಲ್ಲ ಆಂ ಅದೂ ಈಗ ಹಾಟ ಆಡೋದಂಥ ಮಕ್ಕಳು ಡ್ಯಾನ್ಸ್ ಕಲಿತಾರೆ ಸ್ಕಿಪ್ಪಿಂಗ್ ಆಡ್ತಾರೆ ಸ್ಕೇಟಿಂಗ್ ಆಡ್ತಾರೆ ಅವು ಒಂದೊಂದು ಆಟನೆ ಅವರವ್ರ ಅನುಕೂಲ್ ತಕ್ಕನಾಗೇ ಆಟ ಆಡ್ತಾರೆ ಅದೂ ಚೆನ್ನಾಗಿ ಆಟ ಅದೊಂದು ಬಹಳ ಇಷ್ಟವಾದ ಚೆನ್ನಾಗಿ ಹ್ಞೂ ಎಲ್ಲರಿಗೂ ಅನುಕೂಲತೆ ಇರೋದು ಆಟ ಆಡಬೇಕು ಅವರವ್ರಿಗೆ ಅನ್ಕೂಲ ಆಗಬೇಕು ಇಲ್ಲೂ ನಿಜ್ವಾಗ್ಲೂ ಇಷ್ಟಪಡುವಂಥ ಆಟ ನನಗೆ ನನ್ನ ಆಟ ಆಗಿರೋದರಿಂದ ನೆಚ್ಚಿನ ಆಟ ಕಬಡ್ಡಿ ಆಯಿತಾ ಒಂದು ಎರಡನೇದು ಈ ಆಟದಲ್ಲಿ ಯಾವ್ದನ್ನೂ ಮೇಯ್ನ್ಲಿ ಅವರೇ ಆಟಾಡಬೇಕು ಕೆಳಗಡೆ ಇವರೇ ಆಟಾಡಬೇಕು ಏನು ಗಂಡಸರೇ ಆಡಬೇಕು ಜೇಂಟ್ಸೇ ಆಡಬೇಕು ಅನ್ನೊದೇನಿಲ್ಲ ಯಾರು ಬೇಕಾದ್ರು ಆಟಾಡ್ಬೋದು ಯಾವುದಾದ್ರೂ ಒಳ್ಳೆಯ ಕೆಲಸ ಮಾಡಬೇಕು ಯಾವುದೇ ಇಷ್ಟಪಡುವ ಆಟ ಒಂದು ಎರಡು ಸಾರಿ ನಡೆದ್ರೆ ಅವ್ ಆಟ ನೆಚ್ ವಾಕ್ ಹೋಗ್ತಾರೆ ಓಡಾಡ್ತಾರೆ ಓಟ ರನ್ನಿಂಗ್ ರೇಸ್ ರಿಲೇ ಖೋ ಖೋ ಕಬಡ್ಡಿ ಫುಟ್ಬಾಲ್ ವಾಲಿಬಾಲ್ ಸ್ಕಿಪ್ಪಿಂಗ್ ರನ್ನಿಂಗ್ ಆಟಾಡ್ಬೋದು ಇವ್ ಇಲ್ಲಾಂದರೆ ಒಬೊಬ್ಬರಿಗೆ ಒಂದೊಂದು ಆಟ ಆಟ ಆಡೋದರಲ್ಲಿ ಬೇಕಾದದ್ದನ್ನು ನಾವು ಸಾಧಿಸ್ಬೋದು ಆಟ ಆರೋಗ್ಯ ಈಗ ಎಲ್ಲರಿಗೂ ಆರೋಗ್ಯ ಮುಖ್ಯ ಆರೋಗ್ಯಕ್ಕೆ ಆಟ ಅಳವಡಿಸ್ಕೊಬೋದು ಯಾವುದಾದ್ರೂ ಆಟ ಅಳವಡಿಸ್ಕೊಬೋದು ಆಟದ ಬಗ್ಗೆ ಅಷ್ಟು ಯಾರ ಒಲವಿದೆ ಅವರು ಆಟಗಳನ್ನ ಆಡಿಕೊಂಡು ಓಡಾಡ್ಬೋದು ಆಟ ಯಾವುದಿದ್ರೂ ಇದ್ದರೆ ಒಳ್ಳೆಯ ಅದ್ರಲ್ಲಿ ತೊಡಗಸ್ಕೊಬೇಕು ನಾವು ಆಟನ ಮೇಯ್ನ್ ಬೆ ನಮ್ಮ ನಮಗೆ ಬೇಕಾದದ್ದು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದರೆ ಆಟ ಆಡ್ಬೋದು ಯಾವ ಕೆಲಸ ಆಟ ಆಟ ಆಡ ಆಟಾಡ್ಬೌದು ಇಷ್ಟಪಡೋ ಆಟ ಕಬಡ್ಡಿ ಆಗಿರೋದರಿಂದ ಈಗ ಹನ್ನೆರಡು ಜನ ಇರ್ತೀವಿ ಏಳು ಜನ ಕಬಡ್ಡಿ ಆಟ ಆಡ್ಬೋದು ಅಂದರೆ ಯಾವ್ದುಕ್ಕೂ ಹೆದ್ರಬಾರ್ದು ಬೀಳ್ತೀವಿ ಏಳ್ತೀವಿ ಏಟಾಗ್ತದೆ ಎಲ್ಲ ಸ್ವಲ್ಪ ನೋಡ್ಕಂಡು ಆಟ ಆಡ್ಭೇಕು ಅಷ್ಟೇ ರೈಡಿಂಗ್ ಮಾಡುವಾಗ್ಲಾದ್ರು ಸರಿ ಕ್ಯಾಚ್ ಹಾಕ್ವಾಗ್ಲಾದ್ರು ಸರಿ ಎಲ್ಲಾದುನ್ನು ಸ್ವಲ್ಪ ಜ್ಞಾನ ಇಟ್ಕೊಂಡು ಆಟ ಆಡಿದರೆ ಆಟಗಳಲ್ಲಿ ಬೇಕಾದದ್ದು ತುಂಬ ಒಳ್ಳೆಯ ಆಟ ಅನಿಸ್ತದೆ ಒಳ್ಳೆಯ ಆಟದಲ್ಲಿ ನನ್ನ ನನಗೆ ಬೇಕಾದದ್ದು ಆಟ ಕಬಡ್ಡಿ ಮತ್ತು ಖೋ ಖೋ ಎರಡೂ ಖೋ ಖೋನೂ ಆಡಿದ್ದೀನಿ ನಾನು ಆ ಥರ ಡಿಸ್ಟಿಕ್ ಲೆವಲ್ವರೆಗೂ ಹೋಗಿಲ್ಲ ಅದಕ್ಕೋಸ್ಕರ ನಾನು ಅಷ್ಟೇ ಆಟದಲ್ಲಿ ತುಂಬ ಆಟ ಆಡೋಣ